ಹಾಡುವಾಗ ನಮ್ಮ ಗಾಯನವನ್ನು ಪ್ರಭಾವಿಯಾಗಿಸಲು ಏನೇನು ಮಾಡಬೇಕು ಅಂತ ಅನ್ನೋದರ ಬಗ್ಗೆ ನಾನಿವತ್ತು ಮಾತಾಡ್ತೀನಿ ನಾನು ಸಹ ಒಂದು ಗಾಯಕಿ ನಾವು ನಮ್ಮ ಒಂದು ಧ್ವನಿ ಶುದ್ಧವಾಗಿ ಸ್ವಚ್ವಾಗಿ ಕೇಳುಗರಿಗೆ ಒಂದು ಉಲ್ಲಾಸ ಆನಂದ ಸಂತೋಷ ತರಬೇಕು ಅಂತ್ಹೇಳಿದರೆ ನಾವು ಕೆಲವೊಂದು ಗಾಯಕರಾಗಿ ಒಂದು ಅಂಶಗಳ ಬಗ್ಗೆ ನಾವು ಗಮನ ಕೊಡಬೇಕು ಯಾಕೆ ಅಂತ್ಹೇಳಿದರೆ ಗಾಯಕರು ಅವರು ಧ್ವನಿಯನ್ನು ಕಾಪಾಡ್ಕೋಬೇಕು ಅಂತ್ಹೇಳಿದರೆ ಏನಂದರೆ ಅದನ್ನು ತಿನ್ನೋದು ಅಭ್ಯಾಸ ಮೊದಲು ತಪ್ಪಿಸ್ಬೇಕು ಉದಾಹರಣೆ ತಂಪು ಪಾನೀಯಗಳು ಐಸ್ ಕ್ರೀಮ್ ಆಗ್ಬೋದು ತಂಪು ಪಾನೀಯಗಳನ್ನು ನಾವು ತೊಗೊಳ್ಳೇಬಾರದು ಅದು ತೊಗೋಳೋದರಿಂದ ಏನು ಅಂತ್ಹೇಳಿದರೆ ನಮ್ಮ ಧ್ವನಿ ಪಟ್ಟ ಪೆಟ್ಟಿಗೆಗೆ ಅದು ತುಂಬಾ ತೊಂದರೆಯಾಗುತ್ತೆ ಒಂದು ಹಾಡು ಉತ್ತಮವಾದ ಹಾಡನ್ನು ನಾವು ಹಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ನಾವು ಹಾಡು ಹೇಳೋ ಹಿಂದಿನ ದಿವಸವೇ ನಾವು ಬೆಲ್ಲ ಒಂದು ಬೆಲ್ಲ ತಿನ್ನೋದ್ರಿಂದ ನಮ್ಮ ಒಂದು ಧ್ವನಿ ಭಾಳ ಸುಲಲಿತವಾಗಿ ಹಾಡು ಹೇಳ್ಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಅದೇ ರೀತಿ ನಮಗೆ ಏನೋ ಒಂದು ಹಾಡು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಒಂದು ದಿವಸ ಎರಡು ದಿವಸ ಇರುತ್ತೆ ನಮ್ಮ ಗಂಟಲಲ್ಲಿ ಕಫ ಅಥ್ವಾ ಕೆಮ್ಮು ಅಥ್ವಾ ನೆಗಡಿ ಏನೋ ಒಂದು ಸಮಸ್ಯೆಯಾಗುತ್ತೆ ಆವಾಗ ನಾವು ಹೆಚ್ಚು ಒಂದು ಶುಂಠಿ ಮತ್ತು ಮೆಣಸು ಬೆಲ್ಲ ಇದನ್ನು ಹೆಚ್ಚು ಅಗಿದು ಅಗಿದು ಆ ರಸನ ನುಂಗೋದರಿಂದ ನಮ್ಮ ಒಂದು ಧ್ವನಿ ಭಾಳ ಸರಾಗವಾಗಿ ಆಗುತ್ತೆ ಯಾಕೆ ಅಂತ್ಹೇಳಿದರೆ ಒಂದು ಹಾಡು ಹೇಳ್ಬೇಕಾದ್ರೆ ಆ ಕೇಳುಗರನ್ನು ನಾವು ಆ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ್ಹೇಳಿದರೆ ನಾವು ನಮ್ಮ ಧ್ವನಿ ಅಷ್ಟೇ ಚೆನ್ನಾಗಿರಬೇಕು ಅದರ ಜೊತೆಗೆ ನಮ್ಮ ಹಾಡಿನ ಆಯ್ಕೆಯ ಜೊತೆಗೆ ಏನು ಅಂತ್ಹೇಳಿದರೆ ನಾವು ಬಿಸಿ ನೀರನ್ನೇ ಯಾವಾಗಲೂ ಕುದಿಸಿ ಆರಿಸಿದ ಬಿಸಿ ನೀರನ್ನೇ ಒಂದು ತೊಗೊಬೇಕು ಫ್ರಿಜ್ಜಲ್ಲಿರೋ ಆಹಾರನ ತೊಗೊಳ್ಬಾರದು ತುಂಬ ಕೋಲ್ಡಿರೋದನ್ನ ಆಹಾರನ ತಗೊಬಾರದು ಮತ್ತು ಅದರ ಜೊತೆಗೆ ಒಂದು ಏನದು ಬೇಡವಾದ ಈಗ ನಾನ್ವೆಜ್ಜು ಕೆಲವೊಮ್ಮೆ ಹೆಚ್ಚು ತುಂಬ ಬಳಸೋದರಿಂದ ಕೆಲವೊಮ್ಮೆ ಅದು ಒಂದು ಒಂದು ಆರಾಮವಾದ ಒಂದು ಅನುಭವನ ಕೊಡೋದಿಲ್ಲ ಏನೋ ಒಂತರ ಕಸಿವಿಸಿ ಆ ಥರದ ನಾವು ಆಹಾರನ ನಾವು ಗಾಯಕರು ಸೇವಿಸಬಾರ್ದು ಯಾವಾಗ್ಲೂ ಮತ್ತು ಹೊರಗಿನ ಫುಡ್ ಬಗ್ಗೆ ನಾವು ಗಾಯಕರು ತುಂಬ ಗಮನ ಕೊಡಬೇಕು ಅಂದರೆ ಈಗ ಏನು ಅಂದರೆ ಈಗ ಹೊರ್ಗಡೆ ನಾವು ಫುಟ್ಪಾತಲ್ಲಿ ತಿನ್ನುವಂಥದ್ದು ಅದನ್ನೆಲ್ಲ ನಾವು ರೋಡ್ ಸೈಡೆಲ್ಲಾ ತಿನ್ನುವಂಥದ್ದು ಪಾನಿಪುರಿ ಹೀಗೇ ಒಂದು ಚೈನೀಸ್ ಐಟಮ್ಮು ಗೋಬಿ ಮಂಚೂರಿ ಮತ್ತು ಒಂದು ನೋಡಿದ ತಕ್ಷಣ ಕಲ್ಲರ್ ಕಲ್ಲರ್ ಕಾಣಿಸುತ್ತೆ ಯಾವುದು ಹೆಚ್ಚು ಟೇಸ್ಟಿಂಗ್ ಪೌಡ್ರು ಕಲ್ಲರ್ಗಳನ್ನು ಬಳಸಿರ್ತಾರೋ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅದರಲ್ಲೂ ಆರೋಗ್ಯ ಅಂತ್ಹೇಳಿದಾಗ ನಾವು ತಿನ್ನೋ ಆಹಾರ ಎಲ್ಲಿಂದ ತಿಂತೀವಿ ಹೇಳಿ ನಾವು ಬಾಯಿಂದ ತಿಂತೀವಿ ಒಂದು ಅಗಿದು ಬಾಯಿಂದ ತಿನ್ನೋದರಿಂದ ಫಸ್ಟು ನಾ ಆ ಗ ಆ ಒಂದು ಆಹಾರ ಗಂಟಲು ದಾಟೇ ಹೋಗ್ಬೇಕು ಆ ಗಂಟ್ಲಿಗೆ ಆ ಥರ ಆಹಾರ ತೊಂದರೆ ಕೊಟ್ಟುಬಿಟ್ರೆ ನಾವು ಹಾಡ್ಹೇಳೋದೆಂಗೆ ನಾವು ಒಂದು ಒಳ್ಳೆಯ ಪ್ರೇಕ್ಷಕರನ್ನು ಒಂದು ರಂಜನೆ ಮನೋರಂಜನೆ ನೀಡೋದು ಹೇಗೆ ಹಾಗಾಗಿ ಮತ್ತು ಇವತ್ತು ಹೆಚ್ಚು ನಮ್ಮ ಹಲವಾರು ಗಾಯಕರುಗಳು ನಮ್ಮ ಕನ್ನಡ ಚಲನಚಿತ್ರ ಗೀತೆಗಳಾಗ್ಬೋದು ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಮ್ ಸರ್ ಆಗ್ಬೋದು ವಾಣಿ ಜಯರಾಮ್ ಅವ್ರು ಆಗ್ಬೋದು ಎಸ್ ಜಾನಕಿಯಮ್ಮ ಆಗ್ಬೋದು ಅದೇ ರೀತಿ ಚಿತ್ರ ಚಿತ್ರ ಮೇಡಮ್ ಆಗ್ಬೋದು ಅವರೆಲ್ಲ ಏನು ಅಂತ್ಹೇಳಿದ್ರೆ ಅವರು ಧ್ವನಿಪೆಟ್ಟಿಗೆ ಅವರು ಒಂದು ಹಾಡಿನ ಜೊತೆಗೆ ಅವರು ಆಹಾರದ ಬಗ್ಗೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಯಾವುದನ್ನು ಎಷ್ಟು ತಿನ್ನಬೇಕು ಅನ್ನೋದರ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಕ್ಕೆ ಇವತ್ತು ತುಂಬ ತುಂಬ ಸಾವಿರಾರು ಹಾಡುಗಳನ್ನು ಹಾಡಿ ಅವರು ಒಂದು ಹೆಸರುವಾಸಿಯಾಗಿರುವಂಥದ್ದು ಹಂಗಾಗಿ ಗಾಯಕರು ಯಾವಾಗಲೂ ನಮ್ಮ ಆಹಾರದ ಬಗ್ಗೆ ನಾವು ಗಮನ ಕೊಡೋಣ ಉತ್ತಮವಾದ ಗಾಯಕರಾಗೋಣ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸೋಣ ಅಂತ ನಾನು ಈ ಮೂಲ್ಕ ಕೇಳಿಕೊಳ್ತಾ ಇದೀನಿ